ನಮ್ಮೂರಾಗೆ ಮೊದ್ಲ ನಮ್ಮೂರು ಹಳ್ಳಿ ಇಲ್ಲೇ ಒಂದು ಧಾರ್ವಾಡ ಡಿಸ್ಟಿಕ್ಕ ಅದು ಅಲ್ಲಿ ದವಾಖಾನೆನೆ ಇದ್ದಿದಿಲ್ಲವ್ವ ಎಲ್ಲರು ಎಷ್ಟೋತಿದ್ರು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬಕ ನಮ್ಮ ಅಪ್ಪಾವ್ರು ಹೆಗಲ ಮ್ಯಾಲೆ ಒಬ್ಬರನ್ನ ಕೈಯಾಗೆ ಒಬ್ಬರನ್ನ ಹಿಂಗೆ ಕರ್ಕೊಂಡು ಏನದು ಸರಳ ದಾರಿ ಒಳಗೆ ಒಂದು ಸಮೀಪಕಾತ್ತೆ ಬರ್ರಿಯವ್ವ ಇಲ್ಲಿ ಸ ಒಳ ಒಳದಾರಿ ಅಂತಿದ್ರು ಅದಕ್ಕೆ ಒಳದಾರಿಯಾಗೆ ಹಾದು ಹೋಗೋನಂತ ದವಾಖಾನಿಗ್ ಕರ್ಕೊಂಡು ಹೋಕ್ಕಿದ್ರು ಹೋಗಿ ಮತ್ತೆ ಅಲ್ಲಿ ಪಾಳೆ ಹಚ್ಚಿ ಇಂಗೆಕ್ಷನ್ ಮಾಡಿಸ್ಕೊಂಡೂ ಎಲ್ಲನು ಅದಕ್ಕು ಪಾಳೆ ಪ್ರತಿ ಒಂದಕ್ಕು ಪಾಳೆ ಹಚ್ಚಿ ಹಚ್ಚಿ ಹಚ್ಚಿ ಆಮೇಲೆ ಮನಿಗೆ ಬರೊ ಮಟ್ಟ ಒಂದು ದಿವ್ಸ ಆಗಿತ್ತು ಇರುದು ಒಂದು ಜಡ್ಡು ಇದ್ರೆ ಮತ್ತೆ ನಾಲ್ಕು ಜಡ್ಡು ಬರ್ತಿದ್ವು ಯಾಕೆ ಮತ್ತೆ ನಡ್ಕೊಂಡು ಹೋಗ್ಬೇಕು ಇಂಥವೆಲ್ಲ ಆಗಿದ್ವು ಈಗ ಏನಿಲ್ಲ ನೋಡು ಓ ದೇವ ಅಲ್ಲೆ ಅಲ್ಲೆ ಡಾಕ್ಟ್ರ್ ಮ ಈಗ ಓಣಿಗೆ ಒಂದೊಂದು ಡಾಕ್ಟರ ಹೀಗೆ ಒಟ್ಟು ಅಲ್ಲಿ ಆಮೇಲೆ ಮತ್ತೆ ಈ ಸಿಟಿಯಾಗೆ ಅಂತು ಬ್ಯಾಡದು ಸರ್ಕಾರಿ ಹಾಸ್ಪೆಟ್ಲ ಎಷ್ಟು ಆಗ್ಯಾವೆ ಗೊತ್ತಿತ್ತೇನು ಒಂದು ಓಣಿಗೆ ಒಂದೊಂದು ಒಂದು ಓಣಿಗೆ ಒಂದೊಂದು ಹಿಂಗೆ ಆತು ಆಗ್ಯಾವೆ ಈಗ ಡಾಕ್ಟ್ರುದ್ದು ಅಷ್ಟೆ ಅನ್ಕೂಲನೆ ಈಗ ಡಾಕ್ಟ್ರ್ನು ಚಲೋ ನೋಡ್ತಾರೆ ಆಮೇಲೆ ಹೆಂಗೆ ಗೊತ್ತೆನು ಈಗ ದೊಡ್ಡ ಹಾಸ್ಪೆಟ್ಲಗೆ ಹೋದರಂತು ಮುಗಿತು ಒಂದೊಂದು ಕೊಠಡಿ ಒಂದೊಂದು ರೋಗಕ್ಕೆ ಒಂದೊಂದು ಕೊಠಡಿ ಮಾಡ್ಯಾರೆ ಆಮೇಲೆ ಸ ಕ್ಲೀನ್ನು ಹಂಗ ಇರ್ತಾವು ಬಿಡು ಈಗ ಏನು ಬ್ಯಾಡದ್ದು ಮನೆಕ್ಕಿನ್ನ ಕ್ಲೀನ್ ಇರ್ತಾವೆ ಅನ್ನಕ್ಕೆ ಅಡ್ಡಿಲ್ಲ ಚಲೋ ಇರ್ತವೆ ಮೊದಲಿನ್ಕಿನ್ನ ಈಗ ಭಾಳ ಇದು ಐತೆ ಭಾಳ ಚಲೋ ಐತೆ ಈಗ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ದವಾಖಾನೆ ಅಂತಂದು ರೋಗ ಐತಂತ ಹೋಗಿರ್ತೀವಲ್ಲ ಅಲ್ಲಿಗೆ ಹೋದ್ರೆ ಖರೆ ರೋಗನು ಹೋಗ್ತೈತೆ ಅಂದ್ರೆ ಸ್ವಚ್ಛ ಇಟ್ಟಿರ್ತಾರೆ ಅಷ್ಟು ಕ್ಲೀನ್ ಮಾಡಿರ್ತಾರೆ ಮತ್ತೆ ಡಾಕ್ಟ್ರು ಅಷ್ಟು ಖುಷಿ ಖುಷಿಯಾಗಿ ಮಾತಾಡ್ತರೆ ಒಮ್ಮೊಮ್ಮೆ ಡಾಕ್ಟ್ರ್ ಕೋಟು ಡಾಕ್ಟರ್ ನೋಡಿರೆ ಒಂಥರ ಖುಷಿ ಅನಸ್ತೈತೆ ಸರ್ಕಾರಿ ಹಾಸ್ಪೆಟ್ಲೇ ಅನ್ನುವಂಗೆ ಇಲ್ಲಿ ಈಗ ಸರ್ಕಾರಿ ಹಾಸ್ಪೆಟ್ಲ್ ಅಂದರೆ ಹೆಂಗೆ ಅದಾವೆ ಹೇಳ್ಲ ಹಂಗಾ ಕುಂದ್ರಾಕೆ ನಮ್ಮ ಮನ್ಯಾಗೆ ಇರೋದಿಲ್ಲ ಅಷ್ಟು ಚಲೋ ಚೇರ್ ಮತ್ತೆ ಆಮೇಲೆ ಸ್ಲಿಪ್ಪರ್ ಇಡಾಕೆ ಜಾಗ ಬೇರೆ ಮತ್ತೆ ಆಮ್ಯಾಲೆ ಹೋಗಿಂದ ಚೀಟಿ ತಗೊಂಡು ಅದು ಚೀಟಿ್ನ ಒಂದೊಂದು ಕೊಠಡಿ ಒಳಗೆ ಒಂದೊಂದು ಕಡೆ ಹೋಗಿಹೋಗಿ ತೋರಸ್ಕೊಂಡು ಬರುದು ಲಗುನು ಆಗ್ಬಿಡ್ತೈತೆ ಅವ್ವ ಮೊದ್ಲಿನ ಹಂಗೆ ಏನು ಇಲ್ಲ ಮತ್ತೆ ಗುಳಿಗೆನು ಹಂಗೆ ಬ್ಯಾರೆ ಬೇರೆ ಒಂದೊಂದು ಕೌಂಟರ್ನ್ಯಾಗೆ ಹೆಣ್ಮಕ್ಳಿಗೆ ಒಂದು ಚಾ ಸಾಲು ಗಂಡ್ಮಕ್ಳಿಗೆ ಒಂದು ಸಾಲು ಅವು ಒಂದು ನಾಲ್ಕು ಐದು ಕಡೆ ಕೊಡುವಂಗೆ ಮಾಡಿರ್ತಾರೆ ಅಷ್ಟು ಚಲೋ ಮಾಡಿರ್ತಾರೆ ಮತ್ತೆ ಈಗ ಆಹಾರನು ಹಂಗೆ ಏನು ಮೊದಲು ಬರೀ ಪಥ್ಯ ಹೇಳ್ತಿದ್ರು ಈಗೆಲ್ಲ ಪಥ್ಯನೆ ಹೇಳೋದಿಲ್ಲ ಏನಾರು ತಿನ್ನಿರಿ ಕರೆಕ್ಟ್ ಗುಳಿಗೆ ತಗೋ ರೀ ಅಂತ ಹೇಳ್ತಾರೆ ಕರೆಕ್ಟ್ ಔಷಧ ತಗೋ ರೀ ಅಂತ ಹೇಳ್ತಾರೆ ಹೌದಿಲ್ಲ ಮತ್ತೆ ಆವಾಗ ಮಾತ್ರ ಖರೆ ಐತೆ ಬಿಡು ಈಗ ಯಾಕಂದ್ರೆ ಪಥ್ಯ ಮಾಡ್ದ್ರೆ ಇನ್ನೊಂದು ಸ್ವಲ್ಪ ರೋಗನೆ ಬರ್ತಾವಲ್ಲ ಈಗಿನ ಮಂದಿಗೆ ಅದ್ಕೆ ಹಂಗೆ ಹೇಳ್ತಾರ ಮತ್ತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಮ್ಮ ಪ್ರಕಾರ ಹಾಸ್ಪೆಟ್ಲ್ ಒಳಗೆ ಡಾಕ್ಟ್ರೂ ಸ ಹುಡುಗ್ಯಾರು ನೋಡಬೇಕು ಅವ್ರ್ನ ಅವ್ರನ್ನ ಡಾಕ್ಟ್ರು ಹುಡುಗ್ಯಾರು ನೋಡ್ಬೇಕು ಸಣ್ಣ ಸಣ್ಣವ್ರು ಅಷ್ಟ್ ಚಂದ ಇರ್ತಾರೆ ಬಿಡು ಅವ್ರು ನೋಡಿರ್ನೆ ಅರ್ಧ ಖುಷಿ ಅನಸ್ತತೆ ಸರ್ಕಾರ ಹಾಸ್ಪೆಟ್ಲಾಗೆ ಸಣ್ಣ ಸಣ್ಣ ಏಜ್ ಇರ್ತತೆ ಅವ್ರು ಮಾಡೋದು ಅವ್ರು ಮಾತಾಡೋದು ಅರ್ಧ ರೋಗ ಅಲ್ಲೆ ಹೋಗ್ಬಿಡ್ತೈತೆ ಅಷ್ಟು ಚಲೋ ಖುಷಿ ಅನ್ನಸ್ತೈತೆ ಮತ್ತೆ ಇನ್ನೊಂದು ಇಂಗೆಕ್ಷನ್ ಮಾಡಿದ್ದಂತು ಗೊತ್ತಾಗುದಿಲ್ಲ ಈಗ ಅಷ್ಟು ಚೆಂದ ಇಂಗೆಕ್ಷನ್ ಮಾಡ್ತಾರೆ ಮತ್ತೆ ಏರ್ಯಾಗೆ ಇಲ್ಲಿ ಹಾಸ್ಪೆಟ್ಲ್ ಐತೆ ಅಂತವು ಗೊತ್ತು ಸಹಿತೆಕ್ಕೆ ಆಗೋದಿಲ್ಲ ಒಂದು ವಾಸ್ನೆ ಬರೋದಿಲ್ಲ ಮನೆ ಅಲ್ಲೆಲ್ಲ ಮುಂದೆ ಅಷ್ಟು ಕ್ಲೀನ್ ಇರ್ತೈತೆ ಬೋರ್ಡ್ ಓದ್ಯಾಗೆ ಇಲ್ಲೆ ಇದು ಹಾಂ ದವಾಖಾನೆ ಐತೆ ಅಂತ ಗೊತ್ತಾಕತೆ ನಾವು ಮುಂದೆ ಇದ್ರಾಗಂತು ಬರೀ ನಮ್ಮ ಏರ್ಯಾದಾಗ ಬರೀ ಎರಡು ಓಣಿಗೆನೆ ನೋಡ್ದಂಗೆ ಎರಡು ಓಣಿಗೆ ಎರಡು ಇದು ಆಗ್ಯಾವೆ ನೋಡ್ರಿ ದವಾಖಾನೆ ಆಗ್ಯವೆ ಅಷ್ಟು ಚಲೋ ಆಗಿ ಅದವು ಮತ್ತೆ ಒಳಗೆ ಡಾಕ್ಟ್ರ್ ಒಮ್ಮೊಮ್ಮೆ ಒಬ್ಬರು ಅಂತಾರು ಇರ್ತಾರೆ ಮತ್ತೆ ನಾ ಏನು ಒಂದು ರೀತಿ ಹೇಳಾಕತ್ತಿಲ್ಲ ಚಲೋ ಚಲೋ ಅಂತ ಅಷ್ಟೆ ಹೇಳಾಕತ್ತಿಲ್ಲ ಮತ್ತೆ ಕೆಟ್ಟದ್ದು ವಿಚಾರ ಮಾಡೋಣ ತಮ್ಗೆ ಏನಾರು ಬೇಸ್ರ ಆಗಿದ್ರೆ ಸಾಕು ಹೋಗು ಅವ್ವ ನಾಳೆ ಬಾ ಇಷ್ಟು ಲೇಟಾಗಿ ಯಾಕೆ ಬಂದಿ ಹೋಗು ಅಂತ ಕಳಿಸಿ ಬಿಡ್ತಾವೆ ಬಿಡೆ ಅವ್ವ ಒಮ್ಮೊಮ್ಮೆ ಹಿಂಗೆ ಮಾಡ್ತಾವೆ ಆಮೇಲೆ ಇಲ್ಲ ಅಯ್ಯಯ್ಯೊ ಬಿಡು ಭಾಳ ಆತಾವೆ ಐತೆ ಇದು ಕುಂತ್ಕೊ ಪಗಾರ ತಗೋಬೇಕಂತ ಅಂತ ಅಂದ್ಕೋತ್ ಒಬ್ಬ ಬರ್ತಾರೆ ಅಷ್ಟು ಮಂದಿ ಹಳ್ಳಿ ಮಂದಿಯಂತು ಏನು ಕೇಳೋದೆ ಇಲ್ಲ ಹಿಂದು ಕೇಳೋದಿಲ್ಲ ಮತ್ತೆ ಪಾಪ ಅವು ಹೋಗಿರ್ತಾವೆ ಆರಾಮ ಇಲ್ಲಂತ ರೊಕ್ಕ ಇರುದಿಲ್ಲಂತ ಹೋಗಿರ್ತಾವೆ ಗೌರ್ಮೆಂಟ್ ಹಾಸ್ಪೆಟ್ಲ್ ಅಂದ್ರೆ ಅಷ್ಟೆ ಮತ್ತೆ ಅದು ಮತ್ತೆ ಹಾಗೆಲ್ಲ ಅನ್ಕೊಂತ ಕುಂತ್ರೆ ಅವ್ಕೆ ಬೇಸ್ರ ಆಗೋದಿಲ್ಲನು ಹಳ್ಳಿಯಿಂದ ಬಂದಿರ್ತಾರೆ ದೊಡ್ಡ ದೊಡ್ಡ ದವಾಖಾನಿ ಚಲೋ ಐತೆ ದವಾಖಾನಿ ಅಂತಂದು ನಾಲ್ಕು ಮಂದಿ ಮಂದಿ ಬಾಯಲ್ಲಿ ಕೇಳಿ ಬಂದಿರ್ತಾರವ್ವ ಬಂದಾಗ ಮತ್ತೆ ಹಂಗೆ ಏನರ ಒಮ್ಮೆ ಅಸ್ತವ್ಯಸ್ತ ಆದ್ರೆ ಹಂಗೆ ಶುರುವಿಟ್ಟು ಬಿಡ್ತಾರೆ ಮನೆ ಮಠ ಬೇಕು ಅಂತ ಹೊಕ್ಕಾರ್ ಅವ್ರು ಯಾಕೆ ಕೇಳ್ತಾರೆ ಮತ್ತೆ ಆರಾಮ ಇಲ್ಲದ ಸಂಕ್ಟಕ್ಕೆ ಬಂದಿರ್ತಾರೆ ಮತ್ತೆ ದುಡಿಯಾರು ಒಂದು ದಿವ್ಸದ ಪಗಾರ ಹೋಗಿರತೈತೆ ಅವ್ರದ್ದು ಗೌರ್ಮೆಂಟ್ ಹಾಸ್ಪೆಟ್ಲ್ ಫ್ರೀ ಅಂತ ಬಂದಿರ್ತಾರೆ ಅಲ್ಲಿಂದ್ ಹಿಡ್ದು ಇಲ್ಲಿ ಮಟ ಮತ್ತೆ ಅವರಿಗೆ ಸಿಟ್ಟು ಬಂದು ಒದರಾಡ್ತಿರ್ತಾರೆ ಮತ್ತ ಅವ್ರದ್ದು ಏನು ತಪ್ಪಲ್ಲ ಒಮ್ಮೊಮ್ಮೆ ಪಾಪ ಅವರು ಡಾಕ್ಟ್ರ್ ಅಂದಾರೆ ಮನುಷ್ಯರು ಅಲ್ಲ ದೇವ್ರು ಸ್ವರೂಪ್ದಾಗಿದ್ದು ನಮ್ಮನ್ನೆಲ್ಲ ಚಕ್ ಮಾಡ್ತಿರ್ತಾರೆ ಚಕ್ ಮಾಡ್ಕೋತ ಮತ್ತು ಒಮ್ಮೊಮ್ಮೆ ಏನ್ರು ಅಸ್ತವ್ಯಸ್ತ ಬೇಸ್ರ ಆತಂದ್ರೆ ಮತ್ತೆ ಅನ್ನುವರ ಬಿಡು ಅವ್ರ್ದು ಏನು ಅವ್ರ್ದಾರು ಏನು ತಪ್ಪು ಹಿಂಗೆ ಒಬ್ಬೊಬ್ರುದ್ದು ಒಂದೊಂದು ಹೇಳ್ಬೇಕು ಅಂದ್ರೆ ಭಾಳ ಅದಾವೆ ಏ ನನಗು ಅಷ್ಟೆ ಮತ್ತೆ ಸುಮ್ಮನೆ ಹೇಳ್ಕೊಂತ ಕುಂತರೆ ಉಪ್ಯೋಗ ಬೀಳೋದಿಲ್ಲ ಎಷ್ಟು ಆಸ್ಪತ್ರೆ ಇದ್ರು ಜನಸಂಖ್ಯೆ ಹೆಚ್ಚಾಗಿ ಬಿಟೈತೆ ಮತ್ತೆ ರೋಗನು ಹೆಚ್ಚಾಗಿ ಬಿಟ್ಟಾವು ಹಂಗೆ ಮತ್ತೆ ಫುಲ್ ಇರೋದೆ ಅದು ದಿನಾ ಸರ್ಕಾರಿ ಹಾಸ್ಪೆಟ್ಲ್ ಅನ್ನೋದು ಫುಲ್ಲು ಇರುದೆ ಯಾಕಂದ್ರೆ ನಮ್ಮ ದೇಶ್ದಾಗೆ ಎಷ್ಟು ಎಲ್ಲಾದರಾಗು ನಮ್ಮ ದೇಶ ಪ್ರತಿ ಒಂದರಾಗು ಮುಂದ್ವರ್ದೈತೆ ಅಂದ್ರು ನಮ್ಮ ಜನ್ರು ಮಾತ್ರ ಮಿಡಲ್ಲ ಕ್ಲಾಸ್ ಮಂದಿನೆ ಜಾಸ್ತಿ ಐತೆ ಮತ್ತೆ ಅಂತವ ಹುಡುಕೊಂಡು ದವಾಖಾನಿಗೆ ಹೋಗೋದಾಗ್ತೈತೆ ಹೋಗಿ ಮತ್ತೆ ತೋರಿಸ್ಕೊ ಮಟ ಅಂದ್ರೆ ಎಷ್ಟು ಚೆಂದ ಆಗ್ತೈತೆ ಮನಿಗೆ ಬರೋ ಮಟ ಅಂದ್ರೆ ಹೋಟೆಲ್ ಗೀಟೆಲ್ ತಿನ್ಕೊಂಡು ಆಮೇಲೆ ಮನಿಗೆ ಬರೋದು ರೋಗ ಅಂತ ಹೋಗುದು ಬರೋ ಮುಂದೆ ಹೋಟೆಲ್ನ್ಯಾಗೆ ತಿನ್ಕೊಂಡು ಮತ್ತೆ ಮನಿಗೆ ಬಂದು ಅಡಿಗೆ ಮಾಡಾಕೆ ಆಗ್ಬಕಲ್ಲ ಅದಕ್ಕೆ ತಿಂದು ಮತ್ತ ಮನೆ ಕಡೆ ಬರೋದು ಹೆಸ್ರಿಗೆ ರೋಗ ಅನ್ನುದು ತಿನ್ನುದು ತಿನ್ನುದು ಹೊರಗಿಂದ ಹಿಂಗೆ ಆಗ್ಬಿಡತೈತೆ ನೋಡವ್ವ ಮತ್ತೆ ನೀವು ಬರ್ರಿ ನಮ್ಗೆ ಭಾಳ ಚಲೋ ಅದಾವೆ ದವಾಖಾನಿ ಚಲೋ ಅದಾವೆ ಬರ್ರಿ